ನಮ್ಮ ಮನೆಯಲ್ಲಿ ನಾಯಿ ಇದೆ ಬೆಕ್ಕಿದೆ ನಾವು ತುಂಬ ಚೆನ್ನಾಗಿ ನೋಡ್ಕೊಳ್ತೀವಿ ಅದನ್ನು ನಾಯಿ ಇರೋದು ಲೆಬ್ರಡಾರ್ ಮತ್ತು ಡಾಬರ್ಮೆನ್ ಇದೆ ಅದರಿಂದ ನಾಯಿ ಇರೋದರಿಂದ ಎಷ್ಟೋ ಹೆಲ್ಪಾಗ್ತಾಯಿದೆ ಮನೆಯಲ್ಲಿ ಅಂತಂದರೆ ನಾವು ಮನೆ ಬಿಟ್ಟು ಹೋದಾಗ ಮನೇಲಿ ಯಾರೂ ಇರೋಲ್ಲ ಸೊ ಯಾರಾದರೂ ಬಂದರೆ ಅದದು ಇಮ್ಮಿ ಎಷ್ಟು ಬೇಗ ಬೊಗ್ಳುತ್ತೆ ಅಂತಂದರೆ ಅಷ್ಟು ಬೇಗ ಬೊಗ್ಳುತ್ತೆ ಅದಕ್ಕೆ ನಾವು ದಿನಾ ಮೊಸರು ಅನ್ನ ಕೊಡ್ತೀವಿ ಮೊಸರು ಅನ್ನ ತಿನ್ನುತ್ತೆ ಹಾಲನ್ನು ಹಾಕಿದ್ರೆ ಅದು ತೊಗೊಳೋದೆ ಇಲ್ಲ ಮ ಬೇಡ ಬೇಡ ಅಂತಲೇ ಒಂಥರ ತಲೆ ಎಲ್ಲ ಅಲ್ಲಾಡ್ಸೋದು ಕೈ ಕಾಲು ಅಲ್ಲಾಡಿಸೋದು ಈ ಥರ ಎಲ್ಲ ಮಾಡುತ್ತೆ ಮೊಸರು ಅನ್ನ ಕೊಟ್ಟರೆ ತುಂಬ ಖುಷ್ಯಾಗಿ ತಿನ್ನುತ್ತೆ ನಮ್ಮ ಮನೆ ನಾಯಿ ಅದು ಅದ್ರ ಹೆಸರು ನಾವು ಟೈಸನ್ ಅಂತ ಇಟ್ಟಿದೀವಿ ತುಂಬ ತುಂಬ ಮುದ್ದು ಮುದ್ದಾಗಿದೆ ಈಗ ಅದಕ್ಕೆ ಎರಡು ತಿಂಗಳಷ್ಟೇ ಆದರೆ ನಾಯಿ ಅಂತ ಬಂದಾಗ ಎಲ್ಲರಿಗೂ ಇಷ್ಟ ಆಗೋದು ಈ ಬೇರೆ ಬ್ರೀಡುಗಳು ಪೊಮೊರಿಯನ್ನು ಸಿಡ್ಸು ಈ ಥರ ಆದರೆ ನಮಗೆ ಡಾಬರ್ಮೆನು ತುಂಬಾ ಒಂಥರ ಗರ್ವ ಒಂಥರ ಹೆದ್ರಿಕೆ ಆಗುತ್ತೆ ಎಲ್ಲರಿಗೂ ನೋಡಿದ್ರೆ ಆ ಥರ ಇದ್ದರೂ ನಮಗೆ ಅದೊಂಥರ ಮುದ್ದೇ ಅದನ್ನು ಎತ್ಕೊಂಡು ಮುದ್ದಾಡೋದು ಅದನ್ನು ಮುದ್ದಿಸಿ ಅದನ್ನು ಎ ಅದಕ್ಕೆ ಏನೆಲ್ಲಾ ಬೇಕು ಅದನ್ನೆಲ್ಲ ಕೊಡೋದು ಅದಕ್ಕೆ ಇಷ್ಟಪಡೋಂಥ ತಿಂಡಿಗಳು ತಂದುಕೊಡ್ತೀವಿ ಮೂಳೆ ಮತ್ತು ಮಾಂಸದ ಇದೆಲ್ಲಾ ಹಾಕ್ತೀವಿ ಅದಕ್ಕೆ ತಿನ್ನಲಿಕ್ಕೆ ಹಾಗಾಗಿ ಒಂಥರ ನಮ್ಗೆ ಖುಷ್ಯಾಗ್ತಾಯಿದೆ ನಮ್ಮ ನಾಯಿ ನೋಡಿದ್ರೆ ಹಾಗೆ ಬಂದಾಗ ಬೆಕ್ಕು ಬೆಕ್ಕು ಅದದರ ಹೆಸರು ಸಿಂಬಾ ಸಿ ಸಿಂಬಾ ಅಂತ ಕರಿತೀವಿ ನಾವು ಅದು ಅದು ಕರೆದ ತಕ್ಷಣ ಒಂದುಸತಿ ತಲೆ ತಿರುಗಿ ನೋಡುತ್ತೆ ನೋಡಿ ಅಷ್ಟು ಅದ್ರ ಕಣ್ಣು ಆ ನೀಲಿ ಕಣ್ಣು ಅದ್ರ ಬಣ್ಣ ಎಷ್ಟು ಮು ಎಷ್ಟು ಚೆನ್ನಾಗಿದೆ ಅಂದರೆ ಅದಕ್ಕೆ ಮಲ್ಕೊಳ್ಬೇಕಂದರೆ ನಮ್ಮ ದಿಂಬು ಬೇಕು ಅದಕ್ಕೊಂದು ದಿಂಬು ಕೊಡಬೇಕು ಒಂದು ಒಂದು ಹಾಸಿಗೆ ಬೇಕು ಅದಕ್ಕೆ ಹಾಗೆ ಅದು ಹಾಸಿಗೆ ಮೇಲೆ ಮಲ್ಕೊಂಡು ನಾವು ಹೆಂಗೆ ಕೈ ಇಟ್ಕೊಂಡು ಮಲ್ಕೊತೀವೋ ದಿಂಬು ಮೇಲೆ ಅದೇ ಥರ ಕೈ ಇಟ್ಕೊಂಡು ಮಲ್ಗುತ್ತೆ ಅದು ನೋಡೋಕೆ ಒಂಥರ ಚಂದ ಆಮೇಲೆ ಅದು ಪ ಅದಕ್ಕೆ ಹಾ ಹೊದ್ಕೆನೂ ಬೇಕು ಪುಟ್ದಾಗಿ ಒಂದು ಹೊದಿಕೆ ಹಾಕ್ಬೇಕದಕ್ಕೆ ನಾವು ಹೊದಿಕೆ ಹಾಕಿ ಆಮೇಲೆ ಅದನ್ನು ತಟ್ಟಿದ್ರೆ ಮಲ್ಕೊಳುತ್ತೆ ಅದನ್ನು ತುಂಬಾ ಚೆನ್ನಾಗ್ ಕೇರ್ ತೊಗೊಂಡೆಲ್ಲ ಬೆಳ್ಸಿದ್ವು ಆ ಒಂದುಸತಿ ಏನಾಯ್ತಂದರೆ ಅದು ಮರಿ ಹಾಕ್ಲಿಕ್ಕಿತ್ತು ಮರಿ ಹಾಕ್ಲಿಕ್ಕಿದ್ದಾಗ ಮೂರು ಮರಿ ಹಾಕಿತು ಮೂರು ಮರಿ ಹಾಕಿದ್ದು ನಾವು ಅದು ತುಂಬ ಕಷ್ಟಪಡ್ತಾಯಿತ್ತು ಅದರದ್ದು ಹೆರಿಗೆ ನೋವು ನಾವು ಅದು ಅದನ್ನು ಮಾಡಿ ಮಡ್ಲಲ್ಲಿ ಮಲಗಿಸ್ಕೊಂಡು ತಲೆ ಎಲ್ಲ ನೇವರಿಸಿ ಎಲ್ಲ ಮಾಡಿ ನಮ್ಮ ಕಣ್ಮುಂದೆಯೇ ಅದು ಮೂರು ಮರಿ ಹಾಕಿತು ಹಾಕಿದ ತಕ್ಷಣ ನಾವು ಆ ಮರಿಯೆಲ್ಲಾ ಇದು ಮಾಡಿ ಮಲಗ್ಸಿದ್ವಿ ಎಷ್ಟು ಕ್ಲೀನಂದರೆ ಅದು ಆ ಮರಿ ಮರಿ ಹಾಕಿರೋ ಜಾಗ ಕೂಡ ಅಷ್ಟು ಸ್ವಚ್ಚವಾಗಿತ್ತು ಎಲ್ಲಾ ನೆಕ್ಕಿ ನೆಕ್ಕಿ ನೆಕ್ಕಿ ನೆಕ್ಕಿ ಫುಲ್ ಅದು ಏನು ಜಾಗ ಇದೆಯೋ ಅದನ್ನೆಲ್ಲಾ ಅಷ್ಟು ಸ್ವಚ್ಚವಾಗಿಟ್ಕೊಂಡಿತ್ತು ಅದು ನಾವು ನೋಡ್ದಾಗ ಇದು ಮರಿ ಹಾಕಿದೆಯಾ ಇಲ್ಲೇನೂ ಗಲೀಜೇ ಕಾಣ್ತಾ ಇಲ್ವಲ್ಲಾ ಅಂತ ಒಂಥರ ನಮಗೆ ಒಂಥರ ಆಶ್ಚರ್ಯ ಆಯಿತು ನಾವು ಅನ್ಕೊಂಡ್ವಿ ಏನೇನೋ ರಕ್ತ ಥರಯೆಲ್ಲ ಬಿದ್ದಿರುತ್ತೆ ಅದ್ನೆಲ್ಲಾ ನಾವು ಹೀಗೆಲ್ಲಾ ತೊಳಿಬೇಕು ಮಾಡಬೇಕು ಅಂತ ಏನು ಮಾಡೋದಪ್ಪಾ ಅಂತ ಯೋಚನೆ ಮಾಡ್ತಾಯಿದ್ವಿ ಆಗ ಅಷ್ಟು ಚೆನ್ನಾಗಿ ಇದು ನೋಡಿಕೊಳ್ತು ಒಂದು ಮಾತ್ರ ತುಂಬ ಬೇಸರ ಆಗಿದ್ದೇನಂದರೆ ಅದು ಮೂರು ಮರಿ ಹಾಕಿರೋದರಲ್ಲಿ ಮೊದಲನೇ ದಿನ ಮೂರು ಮರಿ ಇತ್ತು ಸ್ವಲ್ಪ ಹೊತ್ತು ನಂತರ ನೋಡಿದಾಗ ಒಂದು ಮರಿ ಇರ್ಲಾ ಆಮೇಲೆ ನಾವು ಬಂದು ಒಂದು ಮರಿ ಕಾಣ್ತಿಲ್ವಲ್ಲ ಕಾಣ್ತಿಲ್ವಲ್ಲ ಅಂತ ನಾವು ಹುಡ್ಕೋದ್ಕತ್ವಿ ಅಷ್ಟರಲ್ ನೋಡಿದ್ರೆ ಅದು ಯಾರೋ ಹೇಳಿದ್ರು ಇಲ್ಲ ಅದು ತಿನ್ಕೊಂಬಿಡುತ್ತೆ ಒಂದು ಮರಿನಾ ಯಾಕಂದರೆ ಅದು ಮಗು ಅದು ಅಂದರೆ ಆ ಮರಿ ಹಾಕಿದ ಕೂಡಲೇ ಅದು ಒಂದು ಮರಿ ತಿಂದರೇನೇ ಅದಕ್ಕೆ ಅದು ಔಷಧಿ ಹಾಗಾಗಿ ಅದು ತಿಂದಿದೆ ಅಂತ ಬೇಜಾರಾಯಿತು ಏನಪ್ಪಾ ಮರಿ ಹಾಕಿಬಿಟ್ಟು ಅದೇ ತಿನ್ಕೊಂಬಿಡುತ್ತಲ್ಲಾ ಅಂತ ಆದರೆ ಅದು ಪ್ರಾಣಿಗಳ ಸಹಜ ಗುಣ ಆಗಿರೋದರಿಂದ ಅದನ್ನು ನಾವು ತಪ್ಸೋಕ್ಕಾಗತ್ಯೆ ಹಾಗಾಗಿ ಅದ್ರ ಬಗ್ಗೆ ನಾವೇನೂ ಹೇಳೋಕ್ ಹೋಗಲಿಲ್ಲ ಸರಿ ಖುಷಿಯಾಯ್ತು ಆ ಮರಿಯನ್ನೆಲ್ಲ ಸ್ವಲ್ಪ ಬೆಳ್ಸಿದ್ವಿ ಅದಕ್ಕೆ ನಾವು ಚಮ್ಚದಲ್ಲಿ ಹಾಲು ಕುಡಿಸ್ತಾ ಇದ್ವಿ ಆಮೇಲೆ ಅದಕ್ಕೆ ಅದು ಕಣ್ಣು ಬಿಡೋದು ಅದು ಓಡಾಡೋದು ಅದನ್ನೆಲ್ಲ ನೋಡಿ ಖುಷಿ ಪಡ್ತಾಯಿದ್ವಿ ಆಟ ಆಡ್ಸಿಕೊಂಡ್ ಕುತ್ಕೊಳ್ತಾಯಿದ್ವಿ ಹಾಗೆ ಅದು ಬೆಳೀತು ಒಂದು ಮರಿ ನಾವು ನಮ್ಮ ಸ್ನೇಹಿತ್ರಿಗೆ ಕೊಟ್ವಿ ಇನ್ನೊಂದು ಮರಿ ಕೊಡೋಕ್ಕೆ ಇಷ್ಟವೇ ಆಗಲಿಲ್ಲ ಅಯ್ಯೋ ಇದ್ರ ಅಮ್ಮನ ಜೊತೆ ಇದೂ ಇಲ್ಲೇ ಬೆಳ್ಕೊಳ್ಳಿಯಪ್ಪಾ ಅಂತ್ಹೇಳಿ ಅದನ್ನು ನಾವೇ ಸಾಕ್ಕೊಂಡ್ವಿ ಅದು ಗಂಡು ಮ ಗಂಡು ಬೆಕ್ಕು ಸೊ ಒಂದು ಗಂಡು ಒಂದು ಹೆಣ್ಣು ಎರಡು ಅಮ್ಮ ಮತ್ತು ಮಗ ಇಬ್ಬರು ಇದ್ದಾರೆ ಸೊ ಈಗ ಮತ್ತು ಅದು ಆ ಗಂಡು ಬೆಕ್ಕು ಕೂಡ ಬೆಳೆದು ಸ್ವಲ್ಪ ದೊಡ್ಡದಾಗಿದೆ ಈಗ ಮತ್ತು ನ ಅಮ್ಮ ಬೆಕ್ಕು ಮತ್ತು ಮರಿ ಹಾಕಿತು ಆಗಲೂ ಮೂರು ಮರಿ ಹಾಕಿತು ಆದರೆ ಮೂರೂ ಪಾಪ ತಿನ್ನಲಿಲ್ಲ ಆ ಮೂರೂ ಚೆನ್ನಾಗೆ ಇತ್ತು ಮೂರೂ ನಾವು ಬೇರೆ ಒಬ್ಬೊಬ್ರಿಗೆ ಕೊಟ್ವಿ ಈಗಲೂ ಅಮ್ಮ ನಮ್ಮ ಮನೆಯಲ್ಲೇ ಇದೆ ಮಗನೂ ಓಡಾಡ್ಕೊಂಡು ಇಲ್ಲಿ ಅಲ್ಲಿ ಬೀದೀಲಿ ತಿರ್ಕೊಂಡು ಇದೆ ಮಗ ಬೆಕ್ಕು ಕೂಡ ಇದೆ ಮಗ ಬೆಕ್ಕು ಆಗಾಗ ಬಂದು ಹೋಗುತ್ತೆ ಅಮ್ಮ ಬೆಕ್ಕು ಮಾತ್ರ ಚೆನ್ನಾಗ್ ನಮ್ಮ ಜೊತೆ ಆಟಾಡ್ಕೊಂಡು ಈಗಲೂ ಇದೆ ಹೀಗೆ ನಮ್ಮ ಮನೆಯಲ್ಲಿ ನಾಯಿ ಮತ್ತು ಬೆಕ್ಕಾಯಿತು ಇನ್ನೂ ಒಂದು ಹೇಳೋಕ್ಕೋದ್ರೆ ನಮ್ಮ ಮನೆಯಲ್ ಕೋಳಿ ಸಾಕಿದ್ವಿ ನಮ್ಮ ಮನೆಯಲ್ಲಿ ನನ್ನ ತಮ್ಮನ ಮಗ ಇದ್ದಾನೆ ಚಿಕ್ಕ ಮಗು ಅವನು ದಾರಿಯಲ್ ಹೋಗ್ತಿದಿದ್ದು ಕೋಳಿ ಮರಿಯನ್ ನೋಡಿಬಿಟ್ಟು ಆಸೆ ಪಟ್ಟು ಅದು ಚಿಂವ್ ಚಿಂವ್ ಅಂತ ಇದೆ ಕೋಳಿಮರಿ ಬೇಕು ಅಂತ ಸೊ ನಮ್ಮ ಅಮ್ಮ ಏನು ಮಾಡಿದ್ರು ಹತ್ತತ್ತು ರೂಪಾಯಿ ಕೊಟ್ಟು ಎರಡು ಪುಟ್ಟ ಪುಟ್ಟ ಕೋಳಿಮರಿ ತೊಗೊಂಡು ಅವನಿಗೆ ಅದನ್ನು ಕೋಳಿ ಹೇಗಿರುತ್ತೆ ಏನು ಅಂತೆಲ್ಲಾ ಅದನ್ನು ಸಾಕ್ತಾಯಿದ್ದರು ಇದರ ಜೊತೆ ಬರೀ ಕೋಳಿಮರಿ ಇದ್ದರೆ ಆಗೋಲ್ವಲ್ಲ ಅಂತ ಹೇಳಿ ಒಂದು ಕೋಳಿ ತೊಗೊಂಡ್ವಿ ಅದನ್ನು ಸಾಕೋಕ್ಕೆ ಸೊ ಆ ಕೋಳಿ ಬೆಳ್ಸಿದ್ವಿ ಅದು ಮೊಟ್ಟೆ ಇಡೋಕೆ ಶುರು ಮಾಡ್ತು ಆ ಮೊಟ್ಟೆ ಮರಿ ಮರಿ ಮಾಡಿದ್ವು ಯಾವ ಯಾವ ಥರ ಮಾಡಿದ್ವಿ ಅಂದರೆ ಅದು ಮೊಟ್ಟೆ ದಿನಾ ಇಡೋ ಒಂದೊಂದು ಮೊಟ್ಟೆ ಸಹ ತೆಗ್ದು ಒಂದು ಡಬ್ಬಕ್ಕೆ ಹಾಕಿಡ್ತಾಯಿದ್ವಿ ಅಲ್ಲಾಡಿಸ್ದೇ ಇಡ್ತಾಯಿದ್ವಿ ಆ ಇಪ್ಪತ್ತು ಇಪ್ಪತ್ತು ಮೊಟ್ಟೆ ಹತ್ತು ಮೊಟ್ಟೆ ಹದಿನೈದು ಮೊಟ್ಟೆ ಹಾಕಿರೋದನ್ನು ಒಂದು ಹುಲ್ಲು ಹಾಸು ಮಾಡಿ ಅದ್ರಲ್ಲಿ ಜೋಡಿಸಿ ಕದಲದೇ ಅದಕ್ಕೆ ಆ ಹುಲ್ಲು ಹಾಸಿಗೆ ಬೂದಿಗಳನ್ನ ತುಂಬಿ ಒಂದು ಮ ಒಂದು ಮಡಕೆ ಥರ ಮಾಡಿ ಹಳ್ಳದಲ್ಲಿ ಇಟ್ಟು ಅದರೊಳಗೆ ಕೋಳಿ ಕೂರಿಸಿ ಕುಕ್ಕೆ ಮುಚ್ಚಿ ಇಪ್ಪತ್ತೊಂದು ದಿನ ಅದಕ್ಕೆ ಕಾವು ಕೊಡ್ತಿದ್ವಿ ಕಾವು ಕೊಟ್ಟಾಗ ಇಪ್ಪ ಎಷ್ಟು ನಾವು ಹಾಕಿರೋ ಹದಿನೈದು ಮೊಟ್ಟೆಯಲ್ಲಿ ಅದು ಹನ್ನೆರಡು ಮೊಟ್ಟೆ ಒಡೆದು ಪುಟ್ಟ ಪುಟ್ಟ ಪುಟ್ಟ ಕೋಳಿ ಮರಿಗಳಾದವು ಆ ಮರಿ ಸಾಕಿ ಅದರಲ್ಲಿ ಕೆಲವು ಹದ್ದುಗಳೆಲ್ಲ ತೊಗೊಂಡು ಹೊರಟೋದ್ವು ಇನ್ನು ಮೂರು ಮೊಟ್ಟೆ ಇತ್ತಲ್ಲ ಅದು ಹಳ್ಸೋಗಿತ್ತು ಅಂದರೆ ಒಡ್ದಿತ್ತು ಬಟ್ ಏನೋ ಒಂಥರ ಕೆಟ್ಟದ್ದು ಕೆಟ್ಟೋದಂಗಾಗೋಗಿತ್ತು ಹನ್ನೆರಡು ಕೋಳಿನು ತುಂಬ ಚೆನ್ನಾಗಿ ಬೆಳೀತು ಅದರಲ್ಲಿ ನಾಲ್ಕು ಐದು ಕೋಳಿಯನ್ನ ಹದ್ದು ಬಂದು ಹಿಡ್ಕೊಂಡು ಹೊರಟೋಯ್ತು ನಾವು ಜೋಪಾನವಾಗೇ ನೋಡಿಕೋತಾ ಇದ್ವಿ ಆದರೂ ಅದು ಹೆಂಗೋ ಕಣ್ಣು ತಪ್ಪಿಸಿ ಹದ್ದು ಹಿಡ್ಕೊಂಡು ಹೊರಟೋಯ್ತು ಹದ್ದು ಹಿಡ್ಕೊಂಡು ಹೋಗಿ ಸ್ವಲ್ಪ ಆದಮೇಲೆ ಇನ್ನು ಮೂರು ನಾಲ್ಕು ಮರಿಗಳೆಲ್ಲ ಸ್ವಲ್ಪ ಚೆನ್ನಾಗೇ ಬೆಳೆದು ಬಂದವು ಅದು ಮೊಟ್ಟೆ ಇಡೋ ಲೆವೆಲ್ವರ್ಗೂ ನಮ್ಮ ಅಮ್ಮ ಅದನ್ನೆಲ್ಲ ಸಾಕಿದ್ರು ಆಮೇಲೆ ಇದ್ದೇ ಇದೆಯಲ್ಲ ಒಂದಿನ ಕೋಳಿ ಕಟ್ ಮಾಡ್ಕೊಂಡು ತಿಂದುಬಿಟ್ವಿ ಆಮೇಲೆ ಮತ್ತು ನಾವು ಮನೆ ಕೋಳಿಯನ್ನ ಸಾಕಿ ನಾವೇ ತಿನ್ನಬೇಕಲ್ಲ ಅನ್ನೋ ಬೇಜಾರಿಗೆ ನಾವು ಮತ್ತು ಕೋಳಿ ಸಾಕೋದ್ ಬಿಟ್ಟುಬಿಟ್ವಿ ಅಲ್ದಿದ್ದರೂ ಸ್ವಲ್ಪ ಮನೆ ಎಲ್ಲ ಗಲೀಜಾಗ್ತಿತ್ತದು ನಾಯಿ ಬೆಕ್ಕದಂದರೆ ಪರವಾಗಿಲ್ಲ ಬೆಕ್ಕು ಮನೆಯಲ್ಲಿ ಒಂದಿನವೂ ಗಲೀಜು ಮಾಡೋಲ್ಲ ಅದು ನಮ್ಮ ಬೆಕ್ಕು ತುಂಬ ಒಳ್ಳೆಯದು ನಮ್ಮ ಥರ ಅದು ಬಚ್ಚಲು ಮನೆ ಒಳಗೆ ಬಂದು ಅಲ್ಲೇ ಮಾಡ್ತಾಯಿತ್ತು ನಾವು ಅದಕ್ಕೆ ಅಂತ ಒಂದು ತೆಗ್ದಾಕೋಕ್ಕೆ ಅಂತ ಒಂದು ಮೊರ ಇಟ್ಕೊಂಡಿದ್ವಿ ಆ ಮೊರದಲ್ಲಿ ತೆಗೆದು ನಾವು ಮಾಮೂಲಿ ಬಚ್ಚಲು ಮನೆ ಒಳಗೆ ಹಾಕಿಬಿಟ್ಟು ಸೋಪ್ ಹಾಕಿ ತೊಳ್ದಬಿಟ್ಟು ಫಿನೈಲ್ ಹಾಕಿಬಿಟ್ರೆ ಕ್ಲೀನ್ ಆಗೋದು ಏನು ಸ್ವಲ್ಪವೂ ವಾಸನೆ ಇರ್ತಿರಲಿಲ್ಲ ನಾಯಿಯೂ ಅಷ್ಟೇ ಅದನ್ನು ಅಚ್ಚುಕಟ್ಟಾಗಿ ಮೇಲುಗಡೆ ಅದು ಕಟ್ಟಾಕಿರ್ತಿದ್ವಿ ಅಥ್ವಾ ಬಿಟ್ಟಿರುತಿದ್ವಿ ಅದೆಲ್ಲೋ ಹೋಗ್ತಿತ್ತು ತೆಗ್ದು ಅದನ್ನು ಡಸ್ಟ್ಬಿನ್ನಿಗೋ ಅಥವಾ ಕಸದ ಬುಟ್ಟಿಗೆ ಹಾಕ್ಬಿಟ್ಟು ನಾವು ಅದನ್ನು ಡ ಕಸದ ಬುಟ್ಟಿಗೆ ಸೊ ಕೊಟ್ಟುಬಿಡ್ತಾಯಿದ್ವಿ ಸೊ ಅದು ನಮಗೇನು ಗೊತ್ತಾಗ್ತಿಲ್ಲ ಬಟ್ ಇದು ಕೋಳಿ ಆ ಥರ ಅಲ್ಲ ಎಲ್ಲಿ ಸಿಕ್ಕಿದಲ್ಲಿ ಅಲ್ಲಲ್ಲಿ ಗಲೀಜು ಮಾಡಿಬಿಡ್ತಾಯಿತ್ತು ಹಾಗಾಗಿ ತುಂಬ ಅಸಹ್ಯ ಆಗ್ತಿತ್ತು ಹಾಗಾಗಿ ನಾವು ಅದನ್ನು ಕೋಳಿ ನಾವು ಸಾಕೋದ್ ಬಿಟ್ಟುಬಿಟ್ವಿ ಹೀಗೆ ಪ್ರಾಣಿಗಳ ಬಗ್ಗೆ ತುಂಬಾ ಕಾಳಜಿ ವಹಿಸ್ತಾಯಿದ್ವಿ ಅದಕ್ಕೆ ಹಿಂಗ್ ನಮ್ಮ ನಾಯಿಗೆ ಹುಷಾರ್ ತಪ್ಪಿದ್ರೆ ನಮ್ಮ ಮನೆಯಲ್ ಎಲ್ಲರಿಗೂ ಹುಷಾರು ತಪ್ಪುತ್ವಿ ಅದು ಇಲ್ಲೇ ನಾವು ಪಶುವೈದ್ಯ ಶಾಲಾ ಕರ್ಕೊಂಡು ಹೋಗ್ತೀವಿ ಅದಕ್ಕೆ ಅದಕ್ಕೆ ಇಂಜೆಕ್ಷನ್ನುಗಳು ಹಾಕಿಸ್ತಾ ಇದೀವಿ ಆಮೇಲೆ ಮಾತ್ರೆ ನಾವು ಪುಡಿ ಮಾಡಿ ಹಾಲಲ್ಲಿ ಬೆರೆಸಿ ಚಮ್ಚದಲ್ಲಿ ಕೊಡ್ತಾ ಇದೀವಿ ಅನ್ನದಲ್ಲಿ ಕಲಸಿ ತಿನ್ನಿಸ್ತಾ ಇದೀವಿ ನಾಯಿಗೂ ಅಷ್ಟೇ ಬೆಕ್ಕಿಗೂ ಅಷ್ಟೇ ನಾವು ಅದೇ ಥರ ನೋಡ್ಕೊತೀವಿ ಪ್ರಾಣಿ ಅಂದರೆ ಅವು ಅವು ನಮ್ಮ ಥರ ಅಲ್ವಾ ನೋವು ಹೇ ನಮಗಾದ್ರು ಹೇಳೋಕ್ ಗೊತ್ತಾಗುತ್ತೆ ಅವಕ್ಕೆ ಹೇಳೋಕ್ ಗೊತ್ತಾಗೋಲ್ಲ ಅದರ ಅದು ಕಣ್ಣಿನ ದೃಷ್ಟಿ ನೋಡಿ ಅಥ್ವಾ ಅದು ನಡ್ಕೊಳ್ಳೋ ರೀತಿ ಅವ್ಕೆನಾದರೂ ಒಂದು ಸ್ವಲ್ಪ ನೋವಾದರೆ ನಮ್ಮ ಕಾಲನ್ನ ಸುತ್ತಿ ಸುತ್ತಿ ಬರುತ್ತೆ ತಲೆ ನೇವರಿಸ್ಕೊಳುತ್ತೆ ಮಲ್ ಬಂದು ತೊಡೆ ಹತ್ತಿರ ಕತ್ತಿಟ್ಕೊಂಬಿಡುತ್ತೆ ಆಗ ನಾವು ಅರ್ಥ ಮಾಡ್ಕೋತೀವಿ ಇದಕ್ಕೆ ಹುಷಾರಿಲ್ಲ ಏನೋ ಆಗಿದೆ ಅಂತ ಏನಪ್ಪಾ ಏನಪ್ಪಾ ಅಂತ ಕೇಳಿದಾಗ ಅದು ಕಣ್ಣಲ್ಲೇ ಒಂಥರ ಉತ್ತರ ಕೊಟ್ಟಾಗ ನಮ್ಗೆ ಅರ್ಥ ಆಗುತ್ತೆ ನೋವಿದೆ ಅಂತ ಮತ್ತು ಜ್ವರ ಬರುತ್ತದಕ್ಕೆ ನಾವು ಎತ್ಕೊಂಡು ಹೊಸ್ಪ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದೀವಿ ಪಶುವೈದ್ಯ ಶಾಲಾ ಅಂತ ಇದೆ ಇಲ್ಲೇ ನಮ್ಮ ಮನೆ ಹತ್ರವೇ ಅಲ್ಲೇ ಅಲ್ಲಿಗೆ ಆಟೋದಲ್ ಕರ್ಕೊಂಡ್ಹೋಗಿ ಹತ್ತಿರ ಅಂತಂದರೆ ಹೀಗೆ ಒಂದು ಐದು ಕಿಲೋ ಮೀ ಐದು ಕಿಲೋ ದೂರ ಹೋಗ್ಬೇಕಾಗುತ್ತೆ ಹಾಗಾಗಿ ನಾವು ಅದನ್ನು ಕರ್ಕೊಂಡ್ಹೋಗಿ ಡಾಕ್ಟ್ರ ಹತ್ರ ಏನು ಅದಕ್ಕೆ ಬೇಕಾಗಿರುವ ಔಷಧಿ ಎಲ್ಲ ಕೊಡಿಸ್ತೀವಿ ಆ ಡಾಕ್ಟರ್ ಕೂಡ ಅಷ್ಟೇ ಅವರೂ ಮುದ್ದು ಮುದ್ದಾಗಿ ಮಾತಾಡಿಸ್ತಾರೆ ಅದರ ಜೊತೆ ನಿಜಕ್ಕೂ ನಮಗೆ ಮನುಷ್ಯರು ಹೋಗೋ ಡಾಕ್ಟರುಗಳ ಹತ್ರವೂ ವೈದ್ಯರ ಹತ್ರವೂ ಈ ಪ್ರಾಣಿಗಳು ಹೋಗೋ ವೈದ್ಯರಿಗೂ ಭಾಳ ವ್ಯತ್ಯಾಸ ಇದೆ ಆ ಪ್ರಾಣಿಗಳನ್ನು ನೋಡಿಕೊಳ್ಳೋ ವೈದ್ಯರು ಮನುಷ್ಯ ವೈದ್ಯರ್ಕ್ಕಿಂತಲೂ ತುಂಬಾ ಒಂಥರ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ ಅವ್ರು ಅಷ್ಟು ಇವುಗಳನ್ನು ಕಾ ತುಂಬಾ ಕಾಳಜಿ ವಹಿಸ್ಕೊಂಡು ಮಾತಾಡಿಸಿ ಏನಾಗ್ತಿದೆ ಏನು ಅಂತೆಲ್ಲಾ ಕೇಳಿ ಹಾಕಿದಾಗ ಒಂಥರ ನಮಗೆ ತು ಭಾಳ ಖುಷಿಯಾಗುತ್ತೆ ಪರವಾಗಿಲ್ಲ ಹೀಗೆಲ್ಲ ಇದೆಯಲ್ಲ ಅಂತ ಮುಂಚೆಯೆಲ್ಲ ಇರಲಿಲ್ಲ ಹಾಗೆಯೇ ನಾನು ಹೇಳೋದ್ ಇಷ್ಟೆ ನಮ್ಗೆ ನೋಡ್ಕೊಳ್ಳೋಕ್ಕಾಗಲ್ವಾ ಸಾಕುಪ್ರಾಣಿಗಳಿಗೆ ನಮಗೆ ಹಿಂಸೆ ಕೊಡಬಾರ್ದು ಇವಾಗೆಲ್ಲಾ ನಮ್ಗೆ ಅದಕ್ಕೆ ಅಂತಲೇ ಒಂದು ಸಂಸ್ಥೆಗಳೆಲ್ಲ ಶುರು ಆಗಿದೆ ಈಗ ಬೀದಿಯಲ್ಲಿ ಕೂಡ ಅಷ್ಟೇ ಎಷ್ಟೊಂದು ನಾಯಿಗಳೆಲ್ಲ ಓಡಾಡ್ತಾ ಇರುತ್ತೆ ಆ ನಾಯಿಗಳಿಗೆ ಏಟು ಬಿದ್ದಿರುತ್ತೆ ಗಾಡೀಲಿ ಹೋಗೋರು ಗುದ್ದುಸ್ಕೊಂಡು ಹೊರ್ಟೊಗಿರ್ತಾರೆ ತಿರ್ಗಿ ನೋಡೋಲ್ಲ ಪಾಪ ಅಲ್ವಾ ನಮಗೇನಾದರೂ ಆದರೆ ನಾವು ಹೆಂಗೆ ಅಂತೀವಿ ಅದೇ ಥರ ಅಲ್ವಾ ಅವ್ರಿಗೂ ಕಷ್ಟ ಅದು ಸೊ ಆಗ ನಾವೇನು ಮಾಡಬೇಕಿತ್ತು ಆ ನಾ ಆ ನಾಯಿಗೂ ಬೆಕ್ಕಿಗೂ ಯಾವುದೋ ಹಸುವಿಗೂ ಇಲ್ಲಿ ನಾಯಿ ಬೆಕ್ಕು ಮಾತ್ರ ಹೇಳ್ತಾಯಿದೀನಿ ಅಂದರೆ ನಮ್ಮ ಮನೆಯಲ್ ಸಾಕ್ತಾಯಿದೀವಿ ಅದಕ್ಕೆ ಹೇಳ್ತಾಯಿದೀನಿ ಹೊರಗಡೆ ನಾವು ಹೋದಾಗ ಹಸು ಇರುತ್ತೆ ಗೂಳಿ ಹಸು ಕುದುರೆ ನಾಯಿ ಬೆಕ್ಕು ಕುರಿ ಮರಿ ಎಲ್ಲ ಓಡಾಡ್ತಾ ಇರುತ್ತೆ ಏನೋ ನಮಗ್ ಗೊತ್ತಿಲ್ಲದೇ ಗುದ್ದಿಸಿದಾಗ ಅದು ಪಾಪ ಅಲ್ವಾ ಅದಕ್ಕೂ ನಾವು ಕರ್ಕೊಂಡ್ಹೋಗಿ ಏನಾದರೂ ಒಂದು ಆರೈಕೆ ಮಾಡಬೇಕಲ್ವಾ ಹೀಗಾಗಿ ನಮಗೆ ತುಂಬಾ ಪ್ರಾಣಿಗಳಂದರೆ ನಂಗೆ ಭಾಳ ಇಷ್ಟ ಇಲ್ಲಿ ರಾಸು ಅಂತ ನಾನು ಪ್ರಶ್ನೆ ಬಂದಿದೆ ಇದು ಹಸು ಆದರೆ ಹಸುಗಳು ಹಸು ನಮ್ಮ ನಾವು ನಮ್ಮ ಮನೆಯಲ್ ನಾವು ಸಾಕ್ತಾಯಿಲ್ಲ ಆದರೆ ಪಕ್ಕದ ಮನೆಯಲ್ಲೆಲ್ಲ ಇದೆ ಪಕ್ಕದ ಅಲ್ಲ ಒಂದು ಸ್ವಲ್ಪ ನಮ್ಮ ಮನೆ ಬೀದಿಯಲ್ಲೇ ಇದೆ ಅದು ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಇಬ್ಬರು ಹಾಲು ಅದು ಹಾಲು ಕ್ ಹಾಲು ಅವ್ರು ಹಾಲು ಕರೀತಾರೆ ಅದಕ್ಕೆ ಆ ಗಂಜಲ ತುಂಬ ಉಪಯೋಗ ಆಗುತ್ತೆ ನಾವು ಮನೆ ಪೂಜೆ ಪುನಸ್ಕಾರ ಮಾಡಿದಾಗ ಗಂಜಲ ಎಲ್ಲ ಚಿಮುಕ್ಸಿ ಅದನ್ನು ಪ್ರೋಕ್ಷಣೆ ಮಾಡಿ ಆಮೇಲೆ ಪೂಜೆ ಮಾಡಿ ಮಾಡೋದಕ್ಕೆ ಅದು ತುಂಬ ಬೇಕಾಗುತ್ತೆ ನಾವು ಹಿಂದೂ ಧರ್ಮ ಆಚರಣೆ ಮಾಡೋವ್ರು ಹಾಗೆ ಸಗಣಿ ಸಗಣಿ ಇಂದ ಬೆರಣಿ ಮಾಡ್ಬೋದು ಬೆರಣಿಯಿಂದ ನಾವು ಒಲೆ ಹಚ್ಚೋದಕ್ ಉಪಯೋಗಿಸ್ಬೋದು ಸಗಣಿ ಮನೆ ಮುಂದೆ ಹಾಕಿದಾಗ ಒಂದೇನೋ ಒಂದು ವಿಶೇಷ ದಿನಗಳಲ್ಲಿ ಸಗಣಿ ಹಾಕಿ ರಂಗೋಲಿ ಹಾಕೋದು ತುಂಬ ವಿಶೇಷ ನಮ್ಮ ಭಾರತದಲ್ಲಿ ಅದ್ರಲ್ಲೂ ಹೆಚ್ಚಾಗಿ ಕರ್ನಾಟಕದಲ್ಲಿ ಸಗಣಿ ಸಾರಿಸಿ ಎಲ್ಲ ಮಾಡೋದು ತುಂಬ ಒಳ್ಳೆಯದು ಹಾಗೆ ಹಸು ಹಾಲು ಹಾಲಿಂದ ನಮಗೆ ಏನೆಲ್ಲಾ ಬರುತ್ತೆ ಹಾಲಿಂದ ನಮಗೆ ಎಷ್ಟೊಂದು ಪೌಷ್ಠಿಕ ಸಿಗುತ್ತೆ ಅದರಿಂದ ನಾವು ಮಕ್ಕಳಿಗೆ ಕ ಕುಡಿಸ್ತೀವಿ ನಾವು ಕುಡಿತೀವಿ ಹಾಲಿಂದ ಎಷ್ಟೆಲ್ಲಾ ಹೈನುಗಾರಿಕೆ ಪದಾರ್ಥಗಳನ್ ಮಾಡ್ತಾರೆ ತುಪ್ಪ ಮತ್ತು ಬೆಣ್ಣೆ ತುಪ್ಪ ಎಲ್ಲ ಇರುತ್ತೆ ಅದು ಸಿಹಿ ತಿಂಡಿಗಳನ್ನು ಮಾಡಬಹುದು ಸೊ ಹಾಲು ಎಲ್ಲರ ಮನೆಯಲ್ಲೂ ಹಾಲಿರುತ್ತೆ ಕ ಎಲ್ಲದಕ್ಕೂ ಉಪಯೋಗಿಸ್ತಾರಲ್ವಾ ಹಾಲು ಚಹಾ ಮಾಡೋದಕ್ಕೆ ಆಗಲೀ ಏನಕ್ಕಾದರೂ ಹಾಲು ಬೇಕೇ ಬೇಕು ಹಾಲಿಂದ ಎಲ್ಲ ಸಿಹಿ ಪದಾರ್ಥಗಳನ್ನು ಎಲ್ಲ ಮಾಡ್ತೇವೆ ಹಾಗಾಗಿ ಹಾಲು ಭಾಳ ಇಂಪಾರ್ಟೆಂಟ್ ಹಸು ನಮ್ಗೆ ಗೋ ಮಾತೆ ಅಂತ ಕರಿತೀವಿ ಅವ್ರನ್ನ ಯಾಕಂದರೆ ತಾಯಿ ಹಾಲು ಕುಡಿತೀವಿ ಹಾಗೆ ಹಸು ಹಸು ಹಾಲು ಕುಡಿ ಕುಡಿಯೋದು ಬದುಕೋ ಮಕ್ಕಳುಗಳು ಇದ್ದಾರಲ್ವಾ ಸೊ ತಾಯಿನ ತದ್ರೂಪವಾಗಿ ಹಸುವನ್ನ ಕಾಣ್ತೇವೆ ಹಾಗಾಗಿ ನಾವು ಹಸುವನ್ನ ಪೂಜಿಸ್ಬೇಕು ಅದರಲ್ಲಿ ಮೂವತ್ತ್ಮೂರು ಕೋಟಿ ದೇವರು ವಾಸವಾಗಿದ್ದಾರೆ ಆ ಲಕ್ಷ್ಮೀ ಗಂಜಲ ಸುರಿಯುತ್ತಲ್ಲಾ ಆ ಜಾಗದಲ್ಲಿ ಲಕ್ಷ್ಮೀ ಇದ್ದಾರೆ ಹಾಗಾಗಿ ನಾವು ಹೋಗ್ತಾ ಬರ್ತಾ ಹಸು ಕಂಡಾಗ ಆ ಜಾಗನ ಮುಟ್ಟಿ ನಾವು ಕಣ್ಣಿಗೆ ಒತ್ಕೊತೀವಿ ಯಾಕೆ ಅಂದರೆ ಅಲ್ಲಿ ಲಕ್ಷ್ಮೀ ವಾಸ ಇರ್ತಾರೆ ಅನ್ನೋ ಒಂದು ನಂಬಿಕೆ ನಾವು ಹಿಂದೂ ಧರ್ಮದಲ್ಲಿರೋದರಿಂದ ಮೂವತ್ತ್ಮೂರು ಕೋಟಿ ದೇವರು ಅಲ್ಲಿರೋದರಿಂದ ಹಸುವನ್ನ ನಾವು ಕಲ್ಪವೃ ಕಲ್ಪವೃಕ್ಷ ಕಾಮಧೇನು ಕಾಮಧೇನು ಅಂತ ಕರೆಯೋದೇ ಅದಕ್ಕಾಗಿ ಹಾಗಾಗಿ ನಾವು ಹಸು ಬಗ್ಗೆ ಮಾತಾಡಬೇಕು ಅಂತಂದರೆ ಅದು ಒಳ್ಳೆಯ ಒಂದು ಒಂದು ಪ್ರಾಣಿ ಸಸ್ಯಹಾರಿ ಪ್ರಾಣಿ ಹಾಗೆ ಇನ್ನು ನಾವು ಕಾಳಜಿ ವಹಿಸಬೇಕಾಗಿರೋದು ತುಂಬಾ ಹೇಳಬೇಕು ಅಂದರೆ ಬೀದಿ ನಾಯಿಗಳು ಅಲ್ಲಲ್ಲಿ ಸಿಕ್ಕುತ್ವೆ ಬಿದ್ಬಿಡುತ್ವೆ ಏಟು ಮಾಡಿಕೊಳ್ತವೆ ಅದು ಇನ್ನು ಕುರಿಗೆ ಕುರಿ ಆಡು ಎಲ್ಲಾ ಮನೆಯಲ್ಲಿ ಸಾಕ್ತಾರೆ ಅದನ್ನೆಲ್ಲಾ ಹಾಗೆ ಬಿಡೋದಿಲ್ಲ ಬೆಕ್ಕು ಅಲ್ಲಲ್ಲೇ ಓಡಾಡಿಕೊಂಡು ಇರುತ್ತೆ ಇಷ್ಟು ಇರುತ್ತಷ್ಟೇ ಸೊ ನಾವೇನು ಹೇಳೋಕ್ ಇಷ್ಟಪಡ್ತೀನಿ ಅಂತಂದರೆ ನಾವು ನಮ್ಮನ್ನು ಹೇಗೆ ಕಾಳಜಿ ವಹಿಸ್ಕೊಳ್ತೀವೋ ಹಾಗೆ ನಾವು ಪ್ರಾಣಿಗಳನ್ನು ನೋಡ್ಕೊಬೇಕು ಇದು ತುಂಬ ಮುಖ್ಯ ಅವೂ ನಮ್ಮ ಥರ ಒಂದು ಜೀವ ನಾವು ಮಾತಾಡ್ತೀವಿ ಅವಕ್ಕೆ ಮಾತು ಬರೋದಿಲ್ಲ ಹಾಗಾಗಿ ನಾವು ಅದನ್ನು ತುಂಬ ತಾತ್ಸಾರ ಮಾಡೋದಾಗಲೀ ಹೊಡೆಯೋದಾಗಲೀ ಹಾಗೆಲ್ಲ ಮಾಡಬಾರದು ಇದು ಭಾಳ ಮುಖ್ಯ ಸೊ ನಾವು ನಾವು ನೋಡ್ಕೊಬೇಕು ಹೇಗೆ ಅದನ್ನು ತುಂಬ ತುಂಬ ತುಂಬ ತುಂಬ ಚೆನ್ನಾಗ್ ಕಾಳಜಿ ವಹಿಸಿ ನೋಡ್ಕೊಬೇಕು ಇಲ್ವಾ ನಮಗೆ ಅದನ್ನು ಸಾಕೋ ಅರ್ಹತೆಯೇ ಇಲ್ಲ ಯಾಕೆ ಸಾಕಬೇಕು ಒಂದು ಪ್ರಾಣಿಯನ್ನ ನಾವು ಸಾಕ್ತೀವಿ ಅಂತಂದರೆ ಮುದ್ದು ಮಾಡ್ತೀವಿ ಅಂದರೆ ಚೆನ್ನಾಗಿ ನೋಡ್ಕೊಬೇಕು ನಮಗೂ ಆ ಯೋಗ್ಯತೆ ಇರಬೇಕು ನಮ್ಮಲ್ಲೂ ಅದು ಒಂದು ನಮ್ಮ ಮನೆಯಲ್ಲಿ ನಮ್ಮ ಮಕ್ಳು ಹೇಗೆಯೋ ಹಾಗೆ ಅದನ್ನು ನಾವು ಸಾಕಬೇಕು ಹಾಗಿದ್ರೆ ನಾವು ಸಾಕೋಣ ಇಲ್ಲ ಅಂದರೆ ಸಾಕಬಾರ್ದು ನಾವು ನಮ್ಮನ್ನು ಹೇಗೆ ನೋಡ್ಕೊತೀವೋ ಹಾಗೆ ನಮ್ಮ ಮಕ್ಳನ್ನು ಹೇಗೆ ನೋಡ್ಕೊತೀವೋ ಹಾಗೆ ನಾವು ಪ್ರಾಣಿಗಳನ್ನು ನೋಡ್ಕೊಬೇಕು ಇಷ್ಟನ್ನು ಹೇಳಿ ನನ್ನ ಮಾತು ಮುಗುಸ್ತಾಯಿದೀನಿ ಧನ್ಯವಾದಗಳು